ಹ್ಞೂ ಆಯಿತು ಪ್ರೀತಿ ನಿಮ್ಮದು ನಾನಾ ಸುಮ್ಮನೆ ಕೂತಿದ್ದೆ ನೀನು ಏನು ಇಷ್ಟು ಹೊತ್ತಿಗ್ ಮಾಡಿದ್ದೀಯಾ ರಾತ್ರಿ

ಹಾಂ ಹಂಚ್ ಮನೆ ಗೊತ್ತಿದೆ ಹಾಂ ಹಂಚ್ ಮನೆ ಹಾಂ

ಅದು ತುಂಬ ಹಳೆ ಕಾಲ ಇಂದನೆ ಆ ಥರ ಮನೆನೇ ಇದೆ ಕರ್ನಾಟಕದಲ್ಲಿ ಇವಾಗಲು ತುಂಬ ಅದೇ ಚೆನ್ನಾಗಿರದು ಮನೆ ಅಂದರೇನೆ ಹಂಚ್ ಮನೆ ಜೊತೆಲೆ ಇರ್ಬೋದು ಫ್ಯಾಮ್ ಅಂದರೆ ಎಲ್ಲ ಕುಟುಂಬ ಜೊತೆಗೆ ಇರ್ಬೋದು ಇವಾಗದು ಹೆಂಗ್ ಆಗಿದೆ ಅಂದ್ರೆ ಇಬ್ಬರು ಮೂರು ಜನ ಇರ್ತೀವಿ ಅಜ್ಜಿ ತಾತ ಬೇರೆ ಎಲ್ಲೊ ಇರ್ತಾರೆ ಅವಾಗ ಆಗಿದ್ದರೆ ಫುಲ್ ಕುಟುಂಬನೇ ತುಂಬ ಜೊತೆ ಜೊತೆಗೆ ಇದ್ವಿ ಅದು ಹೋದ್ರೆ ಅಲ್ಲಿಗೆ ಮಾತ್ರ ಕಾಣ್ಸದು ಇದು ಈಗಿಲ್ಲ್ ನಾವು ಇಲ್ಲಿ ಸಿಟಿಗೆಲ್ಲ ಹೋಗ್ ಬಂದರೆ ಏನು ಕಾಣಿಸದೆ ಇಲ್ಲ ಆ ಥರದ್ದೆಲ್ಲ

ಹ್ಞೂ ನಾವು ಮನೆ ಹೋಗನು ಅಷ್ಟೇ ಕಾಲೆಲ್ಲ ತೋಳ್ದು ಬಿಟ್ಟು ಹೋಗುವಾಗ ದೊಡ್ದೋರಿಗೆ ನಮಸ್ಕಾರ ಹಾಕದು ಆ ಥರದ್ದೆಲ್ಲ ನಮ್ದು ಸಂಸ್ಕೃತಿ ಆ ಕಡೆ ಇದಿದೆ ಹ್ಞೂ ಮಧ್ಯದಲ್ಲಿ ಗ್ಯಾಪೆಲ್ಲ ಇರುತ್ತೆ ಜಾಗ ಇರುತ್ತೆ ಮಳೆ ಬೀಳೋ ಥರ ಹಂಗಲ್ಲ ಇರುತ್ತೆ ಇವಾಗದು ಎಲ್ಲಿ ಇವಾಗ್ಲು ಎಲ್ಲಿ ಅ ಏ ಇವಾಗ ಆ ಥರದ್ದೆಲ್ಲ ಕಟ್ಟೋದೆ ಇಲ್ಲ ಓ ನಮ್ಮ ಸೈಡ್ ಜಾಸ್ತಿ ಅದು ಸುಮ್ಮನೆ ಕೂತಿದ್ದೆ ಪ್ರೀತಿ ನೀವು ಇಲ್ಲ ಮಾಡಬೇಕು